ನಮ್ಮ ಸಾಂಸ್ಕೃತಿಕ ಪರಂಪೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾನು ಕೆಲವು ಸಲಹೆಯನ್ನು ಕೊಡುತ್ತೇನೆ ಮೊದಲನೇದು ಸ್ಲೀವ್ಲೆಸ್ ಡ್ರೆಸ್ಸಗಳನ್ನು ಕಡ್ಡಾಯವಾಗಿ ಸ್ಟಾಪ್ ಮಾಡಿ ನಂತರ ಸೀರೆಗ್ಳಲ್ಲಿ ಸ್ಲೀವ್ಲೆಸ್ ಬ್ಲೌಸ್ ಅಂತೆ ಹಿಂದೆ ಬಂದು ದಾರಗ್ಳ್ ಕಟ್ಟೋಗೋದಂತೆ ಅದೆಲ್ಲ ಬ್ಯಾನ್ ಮಾಡಿ ನಂತರ ಆಫ್ ಆಫ್ ಚಡ್ಡಿಗ್ಳ್ ಹಾಕೊಂಡು ನಿಕ್ಕರಲ್ ಹಾಕೊಂಡ್ ಬರೋದೆಲ್ಲ ಬ್ಯಾನ್ ಮಾಡಿ ಹೆನ್ಮಕ್ಲಂದ್ರೆ ಚೂಡಿದಾರ್ ಹಾಕ್ಬೇಕು ಇಲ್ಲ ಅಂದರೆ ಲೆಹಂಗಾ ಹಾಕ್ಬೇಕು ಇಲ್ಲ ಅಂದರೆ ಸೀರೆ ಕಟ್ಬೇಕು ಅದು ಮೈ ತುಂಬ ಕವರಾಗಿರಬೇಕು ಆ ರೀತಿ ಇದ್ದರೆ ಇದ್ದಲ್ಲಿ ಮಾತ್ರ ನಮ್ಮ ಸಂಸ್ಕೃತಿ ಮುಂದೆ ಹೋಗುತ್ತದೆ ಅದು ಬಿಟ್ಟು ಹಾಫ್ ಹಾಫ್ ಬಟ್ಟೆ ಹಾಕೊಂಡು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಫ್ಯಾಷನು ಟ್ರೆ ಇದು ಫ್ಯಾಷನು ಟ್ರೆಂಡು ಅಂತ ಹೋದ್ರೆ ಬೇರೆ ದೇಶ್ರೆಲ್ಲ ಕಾಕ್ರ ಥೂ ಅಂತ ಉಗ್ಸ್ತಾರೆ ನಂತರ ನಮ್ಮ ದೇಶಕ್ಕಿಂತ ಬೇರೆ ದೇಶದಲ್ಲಿ ದವರೆಲ್ಲ ನಮ್ಮ ದೇಶಕ್ಕೆ ಬಂದು ನಮ್ಮ ಸನಾತನ ಧರ್ಮವನ್ನು ಪಾಲಿಸೋದು ನೋಡಿದ್ರೆ ತುಂಬ ಗರ್ವಪಡಬೇಕನ್ಸತ್ತೆ ಆದರೆ ನಮ್ಮ ಜನ ಇದ್ದಾರೆ ಏನಕ್ಕೆ ನಾವು ಅವರು ನಮ್ಮ ಸಂಸ್ಕೃತಿ ಬೇಕೆಂದು ಅಲ್ಲಿಂದ ಇಲ್ಲಿಗೆ ಬರ್ತಿರ್ ನಾವು ಅವ್ರ ಸಂಸ್ಕೃತಿ ಬೇಕಂದ್ರೆ ಇಲ್ಲಿಂದ ಎಲ್ಲಿಗೋ ಹೋಗ್ತಾ ಇದ್ವಿ ನಾಚಿಕೆ ಇರ್ಬೇಕು ಸ್ವಲ್ಪ